ಹಲೋ ರೀ ನೀವು ಕ್ಯಾಂಟೀನ್ದವ್ರು ಏನು ರೀ ಸ್ವೀಟ್ ಅಂಗಡಿ ಏನು ರೀ ನಿಮ್ದು ಹೌದು ರೀ ಸ್ವೀಟ್ ಆರ್ಡ್ರ್ ತಗೋತೀರಾ ಏನು ರೀ ನಿಮ್ಮ ಹತ್ರ ಯಾವ್ಯಾವ ಸ್ವೀಟ್ ಅವೆ ರೀ ಹೌದ್ ರೀ ಫಂಕ್ಷನ್ ಅದ ರೀ ಮನೆಯಾಗ ಒನ್ ಜಾಸ್ತಿ ಅದ ರೀ ತೊಟ್ಲು ಕಾರ್ಯಕ್ರಮ ಅದ ರೀ ಅದ್ರ ಸಲುವದಾ ಸ್ವಲ್ಪ ದೊಡ್ಡ ಪ್ರಮಾಣದಾಗೆ ಹಾಂ ಫೈ ಅಂಡ್ರಡ್ ಬೇಕು ರೀ ಹ್ಞೂ ಹ್ಞೂ ಪದ್ದೂ ಪಾನ್ ಅಷ್ಟು ಇಷ್ಟ ಪಡ್ಬೇಕಲ್ಲ ರೀ ಹಳ್ಳಿ ಮಂದಿ ಅದಾರಾ ಅದ್ರ ಸಲುವಾಗಿ ಹಾಂ ರೀ ಹಾಂ ಹಾಂ ಮೋತಿಚೂರ್ ಲಡ್ಡು ರೀ ಹ್ಯಾಂಗೆ ಕೆಜಿ ರೀ ಟೂ ಫಾರ್ಟಿ ಕೆಜಿ ರೀ ಹ್ಞೂ ಒನ್ ಕೆ ಜಿಗೆ ರೀ ಹ್ಞೂ ಹ್ಞೂ ಹ್ಞೂ ಒಂದು ಐನೂರು ಜನಕ್ಕೆ ಆಗೋಷ್ಟ್ ನಮ್ಗೆ ಬೇಕಾಗಿವೆ ನೋಡಿ ರೀ

ಹೌದ್ ರೀ ಡಿಸ್ಕೌಂಟ್ ಅದು ಮಾಡ್ಕೊಡಲ್ವ ರೀ ಕಡಿಮೆ ಮಾಡಮ್ ರೀ ಪರ್ ಕೆಜಿ ರೀ ಹಾಂ ಸರಿ ತಗೊಳಿ ಅಂದ್ರೆ ಛಲೋ ಇರ್ಬೇಕು ನೋಡಿರಿ ಮತ್ತೆ ಹಾಂ ಹೌದ್ ರೀ ಅಂಗಡಿ ಎಲ್ಲಿ ಬರ್ತದೆ ರೀ ನಿಮ್ಮದು ಬಾಲ್ ಹೌದು ರೀ ಹ್ಞೂ ಅದು ಹೌದು ಹೌದು ಬಿಡಿರಿ ಹ್ಞೂ ಇಲ್ಲ ನಾ ನಾಳೆ ಬರ್ತೇನಂತೆ ತಗೊಳಿ ನಾಳೆ ಬಂದು ಹಾಂ ಸರಿ ಹ್ಞೂ ಬರ್ತಿನಿ ಆಂ ಹಾಂ ಸರಿ ರೀ ಓಕೆ ಮತ್ತೇನಿಲ್ಲ ನೋಡಿರಿ ಮತ್ತೆ ಮತ್ತೆ ಯಾವ್ಯಾವ ಸ್ವೀಟ್ಸ್ ಸಿಗ್ತವೆ ರೀ ನಿಮ್ಗೆ ಆ ಕಡೆ ಹ್ಞೂ ಹಾಂ ರೀ ಹಾಂ ರೀ

ಆಂ ಹಾಂ ಹೌದ್ ರೀ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ತೊಗೊಳಿ ಈ ಸರತಿ ಇದು ಮಾಡೋಣ ರೀ ಮತ್ತೆ ಆಮೇಲೆ ನಮ್ಗೆ ಇದು ರೈಟು ಅಂತಂದ್ರೆ ಮತ್ತೆ ನಿಮ್ಗೆ ಕಂಟಿನ್ಯೂ ಮಾಡ್ತೀವಂತೆ ತಗೊಳಿ ಹಾಂ ಸರಿ ಮತ್ತೇನಿಲ್ಲ ನೋಡ್ರಪ್ಪಾ

ಇಲ್ಲ ಇಲ್ಲ ನಾಳೆ ಬರ್ತೇವಂತೆ ತಗೊಳಿ ನೀವು ಅಂಗ್ಡ್ಯಾಗೆ ಫಂಕ್ಷನ್ ಡೇಟ್ ರೀ ಇಪ್ಪತ್ತೈದನೇ ತಾರೀಕು ಅದ ನೋಡಿರಿ ಹಾಂ ಹಾಂ ರೀ ಇಲ್ಲ ಇಲ್ಲ ಇಲ್ಲ ಬರ್ತೀನಿ ರೀ ಅಂಗ್ಡಿಗೆ ಬಂದು ಅಡ್ವಾನ್ಸ್ ಕೊಟ್ಟು ಮತ್ತೆ ನೀವು ಡೆಲವರಿ ಮಾಡ್ಬೇಕು ನೋಡಿರಿ ಮತ್ತೆ ಆಗಾಂಗಿಲ್ಲ ಅದು ಇಲ್ಲ ಅಂತ ಹೇಳಿ ಹಾಂ ಅದ್ರ ಸಲುವಾಗಿ ಮತ್ತೆ ನಾವು ನಮ್ಮ ಕೆಲ್ಸ್ದೊಳಗೆ ಬ್ಯುಸಿ ಇರ್ತೀವಿ ರೀ ಮತ್ತೆ ಅದಕ್ಕೆ ಆಯ್ತು ಸರಿ ತಗೊಳಿ ಯಾಕಂದ್ರೆ ನಾವು ಆರ್ಡ್ರ್ ಕೊಟ್ಮೇಲೆ ಮತ್ತೆ ನಿಮಗೆ ಫೋನ್ ಮಾಡೋದು ಅದು ಮಾಡೋದೋ ಇದು ಮಾಡಕ್ ಹೋಗ್ಬೇಡಿ ನಾವು ಬ್ಯುಸಿ ಇರ್ತಿವಿ ರೀ ಇಲ್ಲ ಇಲ್ಲ ನಾಳೆ ಬರ್ತೀನಿ ತಗೊಳಿ ಬಂದು ನಿಮಗೆ ಒಂದಿಷ್ಟು ಅಡ್ವಾನ್ಸ್ ಕೊಟ್ಟು ಮಾಡಿ ಆ ದಿನ ಕಳಿಸ್ರಿ ಸರಿ ಸರಿ ಸರಿ